ಭ್ರಷ್ಟಾಚಾರವನ್ನು ತಡೆಗಟ್ಟಲು ಸರ್ಕಾರ ಏನೆಲ್ಲ ಕ್ರಮ ಕೈಗೊಂಡಿದೆ ಏನು ಕ ಕ್ರಮ ಕೈಗೊಂಡಿಲ್ಲ ಇಲ್ಲದಿದ್ದರೆ ಇಷ್ಟು ಇಷ್ಟೆಲ್ಲ ಭ್ರಷ್ಟಾಚಾರ ನಮ್ಮ ನಮಗೆಲ್ಲ ಆಗ್ತಾ ಇರಲಿಲ್ಲ ಲಂಚ ನೀಡದೇ ಯಾವುದೇ ಕೆಲಸ ಕೂಡ ನಡೆಯುವುದಿಲ್ಲ ಈಗ ಲಂಚ ಪ್ರತಿ ಒಂದಕ್ಕೂ ಲಂಚ ಲಂಚ ಲಂಚ ಶಾಲೆಗ್ಹೋಗುವ ವಿದ್ಯಾರ್ಥಿ ವಿದ್ಯಾರ್ಥಿಗೆ ಒಂದು ಎಲ್ಲ ಕಲಿತಾದ್ಮೇಲೆ ಅವ್ನಿಗೆ ಕೆಲಸ ಸಿಗಬೇಕಾದ್ರೆ ಕೂಡ ಪಾಪ ಲಂಚ ಕೊಡಬೇಕವನು ಒಳ್ಳೆಯ ರೀತಿಯಲ್ಲಿ ಮಾರ್ಕ್ ಎಲ್ಲ ತೆಗೆದುಕೊಂಡು ಒಳ್ಳೆಯ ನಿಯತ್ತಿನಲ್ಲಿ ಓದಿ ಮಾರ್ಕೆಲ್ಲ ತೆಗೆದುಕೊಂಡರೂ ಕೂಡ ಅವನು ಕೂಡ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದೊಳ್ಳೆಯ ಕೆಲಸ ಬೇಕಿದ್ದರೆ ಅವನು ಲಂಚ ಕೊಡಲೇ ಬೇಕಾಗ್ತದೆ ಇಲ್ಲದಿದ್ದರೆ ಯಾವುದೂ ಕೂಡ ಕೆಲಸ ಕೂಡ ಸಿಗುವುದಿಲ್ಲ ಅವನಿಗೆ ನಾವು ಖಂಡಿತವಾಗಲೂ ನಾವು ತುಂಬ ತುಂಬ ತ ಲಂಚಕೋರ ಅಧಿಕಾರಿಯಿಂದ ನಾವು ತುಂಬ ತೊಂದರೆಗೆ ಅನುಭವಿಸಿದ್ದೇವೆ ತೊಂದರೆ ಅನುಭವಿಸ್ತೇವೆ ಮತ್ತು ಅವರಿಗೆ ಶಿಕ್ಷೆ ಆಗಲೇಬೇಕು ಏನಾದರೂ ಒಂದು ದೊಡ್ಡ ಶಿಕ್ಷೆ ಕೊಡ್ಲೇಬೇಕು ಅವರಿಗೆ ಇಲ್ಲದಿದ್ದರೆ ಇದು ಮುಂದುವರೆದರೆ ಭಾಳ ಕಷ್ಟ ಇನ್ನು ಒಂದು ಪ್ರಾಮಾಣಿಕತೆಯಿಂದ ಇರುವ ಕೇ ಕೆಲವು ವಿದ್ಯಾರ್ಥಿಗಳಿಗೆಲ್ಲ ತುಂಬ ಕಷ್ಟ ಅವರು ಏನು ಮಾಡಬೇಕು ಮತ್ತು ಈ ರೀತಿ ಅದೆಲ್ಲ ಇದು ಏನೂ ಓದದೇ ಕಲಿಯದೇ ಎಲ್ಲ ಇದ್ದವನಿಗೆಲ್ಲ ಒಂದು ಒಳ್ಳೆಯ ಕೆಲಸ ಎಲ್ಲ ಸಿಗ್ತದೆ ಲಂಚದಿಂದ ಲಂಚ ಕೊಟ್ಟು ಅವರಿಗೆ ಶಕ್ತಿ ಇದೆ ಲಂಚ ಕೊಡಲಿಕ್ಕೆ ಒಳ್ಳೆಯ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆಲ್ಲ ಕೆಲಸ ಸಿಗುವುದಿಲ್ಲ ಹಣ ಇದ್ದವರಿಗೆ ಮಾತ್ರ ಸರ್ಕಾರಿ ಕೆಲಸ ಎಲ್ಲ ಸಿಗ್ತದೆ ಇದು ತುಂಬ ಇದು ಇದು ದೊಡ್ಡ ಭ್ರಷ್ಟಾಚಾರ ಅಂತ ಹೇಳ್ಬೋದು ಮತ್ತು ಮತ್ತೆಂತ ಈ ಭ್ರಷ್ಟಾಚಾರವನ್ನು ತಡೆಗಟ್ಬೇಕು ಹೇಗಾದರೂ ಮಾಡಿ ನಾವು ಎಲ್ಲ ಒಳ್ಳೆಯ ವ್ಯಕ್ತಿಗಳೆಲ್ಲ ಒಟ್ಟು ಸೇರಿ ಈ ಭ್ರಷ್ಟಾಚಾರವನ್ನು ತಡೆಗಟ್ಟಲೇಬೇಕು ಅಂತ್ಹೇಳಿ ನನ್ನ ಭಾವನೆ